ನಾನು ಶಾಲೆಯಲ್ಲಿ ಕಲಿತ ಓದಿನ ಬಗ್ಗೆ ಮಧ್ಯ ಕಾಲಿಕವ ಜನಪ್ರಿಯ ರಾಜರ ಬಗ್ಗೆ ನನಗೆ ಹೇಳ್ಬೇಕು ಈ ರಾಜ್ಯದಲ್ಲಿ ಯಾರ ಬಗ್ಗೆ ಮೈಸೂರು ಮೈಸೂರು ರಾಜರ ಮೈಸೂರು ರಾಜ್ಯದ ಕೃಷ್ಣರಾಜ ಒಡೆಯರವರು ಮೈಸೂರು ರಾಜ್ಯವನ್ನು ಆಳುತ್ತಿದ್ದರು ಮೊದಲು ಅವರು ಮೈಸೂರು ರಾಜ್ಯಕ್ಕೆ ಒಡೆಯರು ಈಗಾಗ್ಲೇ ಕರ್ನಾಟಕದಲ್ಲೇ ಜನಪ್ರಿಯ ರಾಜನ ಅ ಬ ರಾಜರೆಂದು ಹೇ ಹೇಳುತ್ತಾರೆ ಹಾಗಾಗಿ ನಮ್ಮ ಕೊಪ್ಪಳದ ಗವಿಸಿದ್ಧೇಶ್ವರ ಜಾತ್ರೆಯ ಜಾತ್ರೆಯು ಜನಿವರಿ ತಿಂಗಳಲ್ಲಿ ಪ್ರತಿ ವರ್ಷ ಜನವ ಜನಿವರಿ ತಿಂಗಳಲ್ಲಿ ಜರಗುತ್ತದೆ ಆ ಜಾತ್ರೆಯು ಸುಮಾರು ಹದಿನೈದರಿಂದ ಇಪ್ಪತ್ತೊಂದು ದಿವಸಗಳವರೆಗೆ ಎಲ್ಲಾ ಜಾತ್ರೆಗೆ ಬಂದಾಗ ಈ ಜನರಿಗೆ ಊಟ ಉಪಚಾರ ಮತ್ತು ಪ್ರಸಾದವನ್ನು ನೀಡುತ್ತದೆ ಹೀಗಾಗಿ ಸುಮಾರು ಆ ಜಾತ್ರೆಗೆ ಐದು ಲಕ್ಷದಿಂದ ಆರು ಲಕ್ಷ ಜನ ಕೂಡುತ್ತಾರೆ ಆದನಂತರ ಆ ಜಾತ್ರೆ ತೇರು ಎಳೆಯುವಾಗ ತೇರು ಎಳೆಯುವಾಗ ಉತ್ತತ್ತಿ ಮತ್ತು ಬಾಳೆಹಣ್ಣನ್ನು ಎಸೆಯುತ್ತಾರೆ ಎಲ್ಲಾ ಭಕ್ತರು ಸಂತೋಷದಿಂದ ಕೇಕೆ ಹಾಕುತ್ತಾ ರಥವನ್ನು ಎಳೆದು ಮುಂದೆ ಪಾದಗಟ್ಟಿಗೆ ನಿಲ್ಲುವರೆಗೆ ಎಳೆದು ಕೇಕೆ ಹಾಕುತ್ತಾರೆ ಈಗಾಗಲೇ ನಮ್ಮ ಭಾರತ ಭಾರತೀಯ ಒಂದು ಸಂಸ್ಕೃತಿ ಬಗ್ಗೆ ಅದು ಎಲ್ಲರ ಮನ ಮನದಲ್ಲಿ ಉಳಿದಿದೆ ಹೀಗಾಗಿ ಕೊಪ್ಪಳ ಜಾತ್ರೆಯಲ್ಲಿ ನಾನಾ ನಮೂನೆಯ ಜನರು ಬಂದು ನ ದೇವರ ದರ್ಶನವನ್ನು ಪಡೆಯುತ್ತಾರೆ ಗವಿಸಿದ್ಧೇಶ್ವರ ಸ್ವಾಮಿ ಅವರಿಗೆ ಒಳ್ಳೆಯ ರೀತಿಯಿಂದ ಆಶೀರ್ವಾದ ಮಾಡಿ ಪ್ರಸಾದವನ್ನ ಹಂಚಿ ನಿ ಜನಪ್ರಿಯ ಜಾತ್ರೆ ಎನ್ ಎನಿಸಿಕೊಳ್ಳುತ್ತದೆ ಹೀಗಾಗಿ ಜಾತ್ರೆಯಲ್ಲಿನ ತೊಟ್ಟಿಲು ಸಣ್ಣಮಕ್ಕಳು ಆಡುವ ಆಟ ಆಟ ಪಾಠಿಕೆಗಳು ಹಾಗೂ ಮಿಠಾಯಿ ಅಂಗಡಿಗಳು ಆಮೇಲೆ ಈ ಜಾತ್ರೆಯಲ್ಲಿ ಎಲ್ಲಾ ನಮೂನಿಯ ಆಟಿಕೆ ಸಾಮಾನುಗಳು ಹಾಗೂ ವಿಭೂತಿ ಕುಂಕುಮ ಅರಿಶಿಣ ಬಳೆ ಹೆಣ್ಣು ಮಕ್ಕಳಿಗೆ ಬಳೆ ಅಂದರೆ ಪ್ರೀತಿ ಹೀಗಾಗಿ ಹೆಣ್ಣುಮಕ್ಕಳು ಗುಂಪುಗುಂಪಾಗಿ ಪ್ರತಿ ದಿನ ಆಗಮಿಸಿ ಬಳೆಯನ್ನು ಇಟ್ಟುಕೊಂಡು ಸಂತೋಷ ಪಡುತ್ತಾರೆ ಹೀಗಾಗಿ ಆ ಜಾತ್ರೆಯು ಎಲ್ಲಾ ಜನರಿಗೆ ಒಳ್ಳೆಯದಾಗುತ್ತದೆ ಎಂದು ಭಾವಿಸುತ್ತಾರೆ ಹೀಗಾಗಿ ಕೊಪ್ಪಳ ಪಕ್ಕದಲ್ಲಿರುವ ಉದ್ನ್ಯಪ್ಪನ ಮಠದಲ್ಲಿ ಕುನೂರು ಹತ್ತಿರ ಇರುವ ಉದ್ನ್ಯಪ್ಪನ ಮಠದಲ್ಲಿ ಪ್ರತೀ ವರ್ಷ ಬ ಗವಿಸಿದ್ಧೇಶ್ವರ ಜಾತ್ರೆಯ ಪೂರ್ವದಲ್ಲಿ ಒಂದು ತಿಂಗಳು ಪೂರ್ವದಲ್ಲಿ ತ್ಯ ಅಲ್ಲಿ ರಥೋತ್ಸವ ಆಗುತ್ತದೆ ಅಲ್ಲಿ ಯಾವಾಗಲೂ ಜನರು ತುಂಬಿ ತುಳುಕುತ್ತಿದ್ದಾರೆ ಆಮೇಲೆ ನ ನ ನ ಜನಪ್ರಿಯವಾದ ನಾಟಕ ಮತ್ತು ಕಬ್ಬುಗಳನ್ನು ಎಸಿಯುವುದು ಉತ್ತತ್ತಿ ಎಸಿಯುವುದು ಬಾಳೆಹಣ್ಣು ಎಸಿಯುದು ಅಲ್ಲೇ ಪಂಚ ಪಂಚ ಕಳಸದ ತೇರು ಜರಗುತ್ತದೆ ಹೀಗಾಗಿ ಅದು ಕುರ್ನೂರಿನಲ್ಲಿ ಪ್ರಸಿದ್ಧವಾಗಿದೆ ಅದೇ ರೀತಿಯಾಗಿ ಇಲ್ಲಿ ಕ ಕೊಪ್ಪಳದ ಗವಿ ಮಠದ ಹಿಂದ್ಗಡೆ ಅಶೋಕ ಶಾಸನ ಇಲ್ಲೇ ಇಲ್ಲೇ ಇದೆ ಅದರಂತೆಯೆ ಇಲ್ಲೇ ಗ ಯಾವುದು ಮಳೆ ಮಲ್ಲೇಶ್ವರ ದೇವಸ್ಥಾನದಲ್ಲಿ ಒಂದು ಮಲ್ಲೇಶ್ವರದ ಬು ದೇವಸ್ಥಾನ ಇದೆ ಅಲ್ಲಿ ಕೂಡ ಜನರು ತಮ್ಮ ಜನಪ್ರಿಯತೆಯನ್ನು ಅಲ್ಲೇ ಭಕ್ತರು ಹೋಗಿ ಪ್ರೀತಿಯಿಂದ ಆ ದೇವರಿಗೆ ಕಾಯಿಯನ್ನು ಒಡಿಸೋದು ಆಮೇಲೆ ಇಡಿ ಕೊಡೋದು ಹೀಗಾಗಿ ಅಲ್ಲಿ ಕ ಅದು ಕೂಡ ಒಂದು ಆಗಿದೆ ಅದೇ ರೀತಿಯಾಗಿ ಇವ ಕುಕ್ನೂರ ಪಕ್ಕದಲ್ಲಿ ಇಟ್ಗಿ ಎಂಬ ಒಂದು ಗ್ರಾಮದಲ್ಲಿ ಮೊದಲಿನಿಂದಲೂ ಪ್ರಾಚೀನ ದೇವಾಲಯಗಳು ಜಕ್ಕಣಾಚಾರಿ ಕೆತ್ತಿದ ಬ ಜಕ್ಕಣಾಚಾರಿ ಕೆತ್ತಿದ ಒಂದು ದೇವಸ್ಥಾನ ಇದೆ ಅದು ಕೂಡ ಎಲ್ಲಾ ಜನರ ಆ ಭಾಗದ ಮತ್ತು ಜನಪ್ರಿಯವಾದ ದೇಗುಲ ಆಗಿದೆ ಗವಿ ಮಠದ ಜಾತ್ರೆಯಲ್ಲಿ ಎಲ್ಲಾ ಭಕ್ತರಿಗೂ ಹೆಣ್ಣು ಹೆಣ್ಣು ಮತ್ತು ಗಂಡು ಮಕ್ಕಳಿಗೂ ಸ ಪ್ರತಿ ದಿನ ಒಂದೊಂದು ಸ್ ಸ್ವೀ ಸಿಹಿಯ ಪದಾರ್ಥಗಳನ್ನು ಮತ್ತು ಅನ್ನ ಸಾಂಬರು ರೊಟ್ಟಿ ಚಪಾತಿ ಹೀಗೆ ಊಟವನ್ನು ಬಡಿಸುತ್ತಾರೆ ಇಪ್ಪತ್ತೊಂದು ದಿನ ಆಮೇಲೆ ಗವಿ ಮಠದ ಸ್ವಾಮಿಗಳ ಬಗ್ಗೆ ಹೇಳ್ಬೇಕಂದರೆ ಒಳ್ಳೆಯ ಚಾರಿತ್ರ್ಯ ಉಳ್ಳ ಗವಿ ಸಿದ್ಧೇಶ ಅಭಿನವ ಗವಿ ಸಿದ್ಧೇಶ್ವರ ಸ್ವಾಮಿಗಳು ಇದನ್ನು ಗವಿ ಮಠದ ಬ ಗವಿ ಮಠದ ಜೆ ಇದು ಏನು ಗವಿ ಮಠದ ಜಾಗವನ್ನು ಮೊದಲಿನ ಸ್ವಾಮಿಗಳು ಇದ್ದಾಗ ಅದನ್ನು ಕಬಳಿಸುತ್ತಿದ್ದರು ಜನರು ಈ ಹೊಸತಾಗಿ ಬಂದ ಅಭಿನವ ಗವಿ ಸಿದ್ಧೇಶ್ವರ ಸ್ವಾಮಿಗಳು ಎಲ್ಲಾ ಗವಿ ಸಿದ್ಧೇಶ್ವರ ಮಠಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಜಾಗವನ್ನು ಬೌಂಡ್ರಿ ಫಿಕ್ಸ್ ಮಾಡಿ ಅದನ್ನು ಉಳಿಸಿಕೊಂಡಿದ್ದಾರೆ ಹಾಗೂ ಅವರು ಸರಳ ಸಜ್ಜಿ ಸಜ್ಜನ ಮತ್ತು ಜನಪ್ರಿಯ ಸ್ವಾಮಿಗಳಾಗಿರುತ್ತಾರೆ ಅ ಹೀಗಾಗಿ ಗವಿ ಮಠದ ಎಲ್ಲಾ ನಮ್ಮ ಕರ್ನಾಟಕದ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜಯ್ ಜನಪ್ರಿಯ ಜಾತ್ರೆ ಜಾತ್ರೆ ಇದಾಗಿರುತ್ತದೆ ಆಮೇಲೆ ಗವಿ ಮ ಗವಿ ಮಠದ ಸ್ವಾಮಿಗಳು ಪ್ರವಚನ ಹೇಳುವುದು ಆಮೇಲೆ ಬ ಮ ಜನಗಳಿಗೆ ಒಳ್ಳೆಯ ರೀತಿಯ ಆಶೀರ್ವಾದ ಮಾಡುವುದು ನಂತರ ಮಠದ ಕಾರ್ಯಕ್ರಮಗಳು ಆಮೇಲೆ ಮಾಜಿ ಜನಪ್ರಿಯವಾಗಿ ಜನರಿಗೆ ಎಲ್ಲಾ ಜನರಿಗೆ ಒಳ್ಳೆಯವರಾಗಿ ಕೆಲಸ ನಿರ್ವಯಿಸುತ್ತಾರೆ ಇಲ್ಲಿ ನಮ್ಮ ಹೊಸ್ಪೇಟೆ ವಿಜಯನಗರ ಹೊಸ್ಪೇಟೆ ಹಾಗೂ ಈಗ ವಿಜಯನಗರ ಜಿಲ್ಲೆಯಾಗಿದೆ ಅಲ್ಲಿ ಹಂಪೆ ಆ ಚೋಳರ ರಾಜ್ಯದ ರಾಜಧಾನಿ ಆಗಿರೋದರಿಂದ ಅದರಲ್ಲಿ ಒಳ್ಳೆಯ ಒಳ್ಳೆಯ ಥರಹದ ಹಳೆಯ ದೇವಸ್ಥಾನಗಳು ಜಾಸ್ತಿ ಇರುತ್ತವೆ ಅದನ್ನು ನೋಡಲು ಕಣ್ತು ಕಣ್ಣು ಸಾಲದು ಹೀಗಾಗಿ ಕಣ್ಣಿಗಿರಿಯಲ್ಲಿ ಕನಕಾಚಲಪತಿ ದೇವಸ್ಥಾನ ಇದೆ ಹಿರಿಯರು ಹೇಳಿದಂತೆ ಕಣ್ಣಿದ್ದರೆ ಕನಕಾಚಲ ನೋಡಬೇಕು ಕಾಲಿದ್ದರೆ ಹಂಪಿ ವೈಭವವನ್ನು ನೋಡಬೇಕೆಂದು ಹೇಳುತ್ತಾರೆ ಹೀಗಾಗಿ ನಾನು ಕೊಪ್ಪಳದಲ್ಲಿ ಜನಿಸಿರುವುದು ತುಂಬಾ ನನಗೆ ಸಂತೋಷವಾಗಿದೆ ಹೀಗಾಗಿ ನಾವು ಗವಿ ಸಿದ್ಧೇಶ್ವರ ಸ್ವಾಮಿಗಳ ಆಶೀರ್ವಾದದಿಂದ ಎಲ್ಲಾ ಆರೋಗ್ಯವಾಗಿದ್ದೇವೆ ಮತ್ತು ಇಲ್ಲಿ ಜನಪ್ರಿಯ ಹಾಸ್ಟೆಲ್ಗಳನ್ನು ಕಟ್ಟಿಸಿದ್ದಾರೆ ಫ್ರೀಯಾಗಿ ಜ ಮಕ್ಕಳಿಗೆ ವಿದ್ಯಾಭ್ಯಾಸ ಮತ್ತು ಕಾಲೇಜಿನವರಿಗೆ ಒಳ್ಳೆಯ ಸಂಸ್ಕೃತಿಯ ಪಾಠವನ್ನು ಹೇಳುತ್ತಾರೆ ಇಲ್ಲಿ ಹ ಎರಡು ಹಾಸ್ಟೆಲ್ ಇವೆ ಒಂದು ಅನಾಥಾಶ್ರಮ ಇದೆ ಆಮೇಲೆ ಇದು ಇದೆ ಏನು ಈ ಜನರಿಗೆ ಏನು ಇಲ್ಲಿ ಬಂದು ವಾಸ ಮಾಡಲಿಕ್ಕೆ ಯಾತ್ರಾ ನಿವಾಸ ಅಂತಂದು ಕಟ್ಟಿಸಿದ್ದಾರೆ ಅಜ್ಜ ಸ ಅಜ್ಜಾರು ಗವಿ ಮಠದ ಶ್ರೀಗಳು ಎಲ್ಲಾ ಜನರು ಬಂದು ಅಲ್ಲಿ ವಾಸ ಮಾಡುತ್ತಾರೆ ಆಮೇಲೆ ಬೆಳಗ್ಗೆ ಸ ನನ್ನ ಇದು ಪ್ರಸಾದ ತಗೊಂಡು ತಮ್ಮ ತಮ್ಮ ಊರುಗಳಿಗೆ ಹೋಗುತ್ತಿರುತ್ತಾರೆ ಹೀಗಾಗಿ ನಮ್ಮ ಕೊಪ್ಪಳದ ಇತ್ತೀಚಿಗೆ ರೋಡುಗಳು ಎಲ್ಲಾ ಹಾಳಾಗಿದ್ದು ಈಗೆಲ್ಲ ಒಳ್ಳೆಯ ಕೆಲಸಗಳು ನಡೆದಿವೆ ಒಳ್ಳೆಯ ಸಿ ಸಿ ರಸ್ತೆ ಮತ್ತು ಡಾಮ್ಲೀಕರಣ ರಸ್ತೆಗಳನ್ನು ಮಾಡುತ್ತಿದ್ದಾರೆ ಇನ್ನೂ ಸಾಕಷ್ಟು ಕೊಪ್ಪಳದಲ್ಲಿ ಕೆಲಸಗಳು ಆಗಬೇಕಾಗಿದೆ ಹೀಗಾಗಿ ನಾನು ಇದರ ಬಗ್ಗೆ ನಾಲ್ಕು ವಿಷಯಗಳನ್ನು ತಮ್ಮಲ್ಲೇ ತಿಳಿಸಿ ತಿಳಿಸಿರುತ್ತೇನೆ